ಹ್ಞೂ ನಮಸ್ಕಾರಪ್ಪ ಭಾಳ ದಿನಕ್ಕೆ ಬಂದುಬಿಟ್ಟೆ ನಮ್ಮ ಅಂಗಡಿಗೆ ಬಾರಪ್ಪ ಇದು ನಮ್ಮ ಇದರಲ್ಲಿ ರೇಷನ್ ಐತೆ ತರಕಾರಿ ಐತೆ ನಿನ್ಗೆ ಏನೇನು ಬೇಕು ನೋಡಪ್ಪಾ ಏ ಮನ್ಯಾಗೆ ಎಲ್ಲ ಆರಾಮ್ ಅದರೇನಪ್ಪಾ ದೊಡ್ಡ ಮಗ್ಳು ಹೆರ್ಗಿ ಹೋಗಿ ಬಂದಿತ್ತಲ್ಲಪ್ಪ ಏನು ಗಂಡು ಮಗು ಆಯ್ತ ಹೆಣ್ಣು ಮಗು ಆಯ್ತ ಹೌದಾ ಹೌದ್ರಾ ಎಲ್ಲ ಆರಾಮು ಅದೀವಪ್ಪ ಬಾ ಬಾ ಬಾ ಏನೇನು ಬೇಕು ಬೇಕು ನೋಡಿ ಚಾಯ್ಸ್ ಮಾಡ್ಕೊಳಪ್ಪ ಹೇಳ್ ಏನೇನು ಆತು ಹೇಳಪ್ಪಾ ಹೇಳ್ ಕಿರಾಣಿನು ಇದೆ ತರಕಾರಿನೂ ಇದೆ ನೀನು ಕಿರಾಣಿ ಸಾಮಾನು ಹೇಳು ತರಕಾರಿ ಸಾಮಾನು ಹೇಳು ಹಾಂ ಹಾಂ ಹಾಂ

ಯಾವ ತರ್ಕ ತರಕಾರಿ ಯಾವ ಯಾವ ಬೇಕಪ್ಪಾ ಹಾಂ ಬಳ್ಳಾರ್ಯಾಗೆ ಭಾಳ ಬಿಸಲಪ್ಪ ಒಳ್ಳೇ ದೇಹಕ್ಕೆ ತಂಪು ಇರುವಂಥ ಆಹಾರ ತಗೊಂಡು ಹೋಗು ಆಮೇಲೇ ಹಾಂ ಸ್ವಲ್ಪ ರೇಟ್ ಏರಿದಾವೆ ಹಾಂ ಮನ್ಯಾಗೆ ಫ್ರಿಜ್ ಗಿಜ್ ಐತೇನಪ್ಪ ಮತ್ತೆ ನೀನು ಸ್ವಲ್ಪ ಸ್ವಲ್ಪ ಒಯ್ಯಿ ಒಯ್ತಾ ಇದ್ದರೆ ಫ್ರೆಶ್ ಫ್ರೆಶ್ ಇರ್ತತೇ ಇಲ್ಲಿ ಭಾಳ ಒಯ್ದರೆ ಕೆಡ್ತವೆ ನೋಡು ಟಮಾಟೆ ಎಷ್ಟು ಕೆ ಜಿ ಬೇಕಪ್ಪಾ ಹಾಂ ಉಳ್ಳಗಡ್ದೆ ಆರು ಕೆ ಜಿ ಮೆಣ್ಸಿನ್ಕಾಯಿ ಕಾಲು ಕೆ ಜಿ ಸಾಕಾ ಹಾಂ ಹಾಂ ರೇಷನ್ ಎಲ್ಲ ಕಟ್ಟಿಟ್ಟಾನೆ ಅವ್ನು ನೀವು ಹೇಳಿದ ಪಟ್ಟಿ ಈ ಇದು ತಗೊಂಡಿದ್ದರಾ ಆ ಪಟ್ಟಿ ಪ್ರಕಾರ ಕಟ್ಟಿದಾನೆ ತರಕಾರಿ ಏನು ಇದೆಯಲ್ಲ ತೂಕ ಮಾಡಕತ್ತಾನ ಯಾದರ ಆಕ್ ಆರಿಸ್ತ್ಯ ನೋಡು ಟಮಟೆ ಹಣ್ಣು ಆರಿಸ್ತ್ಯಾ ನೋಡು ಆರ್ಸ್ಕೋ ತೆಂಗಿನ್ಕಾಯಿ ಬೇಕಾ ಹ್ಞೂ ಆಯ್ತು ಬಾರಪ್ಪಾ ಬಾ ಎಲ್ಲ ಕಟ್ಟಿಡ್ತೀನಿ ಗಡ ಹೋಗ್ ಬಾ